ತರಕಾರಿ ಅಂಗಡಿಯವ್ರು ಮಾತಾಡೋದಲ್ಲ ಹಾಂ ಯಾವುದೆಲ್ಲಾ ತರಕಾರಿ ಉಂಟು ನಿಮ್ಮದರಲ್ಲಿ ಹಾಂ ಬೇರೆ ಹಾಂ ಹೇಗೆ ರೇಟ್ ಹಾಂ ಹಾಂ ನಮಗೆ ಒಂದು ಹತ್ತು ಕೆ ಜಿ ಟೊಮೆಟ ಒಂದು ಹತ್ತು ಕೆ ಜಿ ಈರುಳ್ಳಿ ಮತ್ತೆ ಒಂದು ಹತ್ತು ಕೆ ಜಿ ಬಟಾಟೆ ಬೇಕಿತ್ತು ನಮ್ಗೊಂದು ಫಂಕ್ಷನ್ ಉಂಟು ಹಾಗೇ ಒಂದು ನೀವು ಕಳಿಸಿ ಕೊಡ್ತೀರಾ

ನಮ್ಮದು ಕಾಪು ಅಂತ ಕಾಪಲ್ಲಿ ಒಳಗೆ ಬರಬೇಕು ಮಜುರ ಅಂತ

ಹೌದಾ ಎಷ್ಟು ಆಗ್ತದೆ ಸರ್ ಹಾಂ ಹಾಂ ಹೌದಾ ಪರವಾಗಿಲ್ಲ ಹಾಗಾದರೆ ಯಾವಾಗ ಎಷ್ಟು ದಿನ ಆಗ್ತದೆ ಇವತ್ತೆ ಕಳಿಸ್ತೀರ ಸಂಜೆವಾ ಬೇರೇ ಹಾಂ ಒಂದೂ ಇದು ಬೇಕು ಮೆಣಸಿನ್ಕಾಯಿ ಬೇಕು ಹಾಂ ಮತ್ತೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತೆ ಇದು ಕ್ಯಾಬೇಜ್ ಉಂಟಲ್ಲಾ ನಿಮ್ಮತ್ತರ ಹಾಂ ಕ್ಯಾಬೇಜು ಹಾಂ ಇಷ್ಟು ಕಳಿಸಿ ಒಂದು ಕ್ಯಾಬೇಜ್ ಐದು ಕೆ ಜಿ ಟೊಮೆಟ ಟೊಮೆಟ ಹೇಳಿದ್ನಲ್ಲಾ ಮೆಣಸು ಒಂದು ಕಾ ಅರ್ಧ ಕೆ ಜಿ ಹಾಂ ಇಷ್ಟು ಕಳಿಸಿ ನಮಗೆ ಶುಂಠಿ ಅದು ಸಹ ಒಂದು ಅರ್ಧ ಅರ್ಧ ಕೆ ಜಿ ಕಳಿಸಿ ಹಾಂ ಸರಿ ಸರಿ ಇಡ್ತೇನೆ ಹಾಂ ಸರಿ ಸರಿ